ನಾವು ಏನು ಮಾಡ್ತೀವಿ ಅಂತಂದ್ರೆ ಅವು ಹೋಟ್ಲುಗೆ ಹೋಗ್ತೀವಲ್ವ ಹೋಟ್ಲಲ್ಲಿ ಊಟ ಚೆನ್ನಾಗಿರುತ್ತಾ ಇಲ್ವಾ ಅಂತನ್ಬಿಟ್ಟು ನಾವು ತಿಳ್ಕೊತೀವಿ ಅದ್ರದ್ದು ಎಷ್ಟು ರೇಟಿದೆ ಅಂತ ನಾವು ಕೇಳ್ತೀವಿ ಅಕ್ಕಪಕ್ದವರ ಹತ್ರ ಎಲ್ಲ ಆ ಹೋಟ್ಲು ಬಗ್ಗೆ ವಿಚಾರಿಸ್ತೀವಿ ಏನಕ್ಕೆ ಅಂತಂದರೆ ನಮಗೆ ಆ ಊಟ ನಮಗೆ ಇಷ್ಟ ಆಗ್ಬೇಕಲ್ವಾ ಯಾರಾದರೂ ಅಲ್ಲಿ ತಿಂದಿರೋರನ್ನ ನಾವು ಕೇಳಿದ್ರೆ ಅದು ನಮಗೆ ಇಷ್ಟ ಆಗುತ್ತೊ ಇಲ್ವೊ ಅಂತ ಅವ್ರು ಹೇಳದ್ರಲ್ಲೇ ನಮ್ಗೆ ಗೊತ್ತಾಗ್ಬಿಡತ್ತೆ ಅದಿಕ್ಕೇನೆ ನಾವು ಅಕ್ಕಪಕ್ದವರನ್ನ ಕೇಳಿ ತಗೊಂಡ್ರೆ ಆ ಊಟ ಚೆನ್ನಾಗಿರುತ್ತೆ ಇಲ್ಲ ಅಂತ ಅನ್ನೋ ಅಭಿಪ್ರಾಯ ಅವರೇ ಕೊಟ್ಬಿಡ್ತಾರೆ ಇಲ್ಲಾಂತಂದರೆ ನಾವು ಅಕ್ಕಪಕ್ದವ್ರನ್ನೂ ಕೇಳಲ್ಲ ನಮಗೆ ಯಾರೂ ಪರಿಚಯ ಇಲ್ಲ ಅಂತಂದರೆ ಇವಾಗ ಫೋನಿರುತ್ತೆ ಫೋನಲ್ಲಿ ಆ್ಯಪ್ ಆ್ಯಪ್ಗಳಿರುತ್ತೆ ಫುಡ್ ಡೆಲಿವರಿ ಆ್ಯಪ್ಗಳು ಗೂಗಲಲ್ಲಿರುತ್ತೆ ಆ ಫುಡ್ ಬಗ್ಗೆ ನಾವು ಅದರ ಆ್ಯಪ್ಗಳಿಂದ ನಾವು ತಿಳ್ಕೊಬೋದು ಆ ಫುಡ್ ಹೇಗಿರುತ್ತೆ ಚೆನ್ನಾಗಿರುತ್ತಾ ಇಲ್ವಾ ಅಂತಂದ್ಬಿಟ್ಟು ಅವ್ರೆಲ್ಲಾನ ಏನು ವ್ಯಕ್ತಪಡಿಸಿರ್ತಾರಲ್ವಾ ಅವರ ಅಭಿಪ್ರಾಯನ ಅದನ್ನು ನಾವು ಗೂಗಲಲ್ಲಿ ಸರ್ಚ್ ಮಾಡಿ ಅಂದರೆ ಹುಡುಕಿಬಿಟ್ಟು ನಾವು ತಿಳ್ಕೊಬೋದಾಗಿರುತ್ತೆ ಆ ಹೋಟ್ಲು ನಾವು ಬೇರೆ ಹೋಟ್ಲುಗಿಂತ ಹೆಂಗೆ ವಿಭಿನ್ನವಾಗಿರುತ್ತೆ ಅಂತ ನಾವು ತಿಳ್ಕೊಬೋದು ಆ ಹೋಟ್ಲು ಸಸ್ಯಾಹಾರಿನ ಮಾಂಸಾಹಾರಿನ ಅಂತ ತಿಳ್ಕೊಬೋದು ಆ ಹೋಟ್ಲಲ್ಲಿ ಹೇಗೆ ಅಡಿಗೆ ಚೆನ್ನಾಗಿರುತ್ತೆ ಅಂತ ನಾವು ತಿಳ್ಕೊಬೋದು ಆ ಹೋಟ್ಲು ಏನಕ್ಕೆ ಅಂತಂದರೆ ನಮಗೆ ಇಷ್ಟ ಆಗೋದು ಬೇರೇರು ಆ ಹೋಟ್ಲಲ್ಲಿ ಊಟ ಮಾಡಿರ್ತಾರೆ ನಮ್ಮ ಹತ್ರ ಬಂದುಬಿಟ್ಟು ಅವರು ಆ ಹೋಟ್ಲಲ್ಲಿ ಇಂಥ ಊಟ ಚೆನ್ನಾಗಿರುತ್ತೆ ಹೀಗೇ ಇರುತ್ತೆ ಮತ್ತೆ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತೆಲ್ಲಾನು ನಮ್ಮ ಹತ್ರ ಬಂದು ಹೇಳ್ತಾರಲ್ವ ಅದರಿಂದ ನಮಗೆ ಆ ಹೋಟ್ಲು ಇಷ್ಟ ಆಗುತ್ತೆ ಎ ನಾವೂ ಒಂದ್ಸಲ ಹೋಗಿ ತಿನ್ಬೇಕಿರಪ್ಪ ನಮ್ಮ ಪರಿವಾರದವ್ರನ್ನೂ ಕರ್ಕೊಂಡು ಹೋಗಿಬಿಟ್ಟು ಊಟ ಮಾಡ್ಕೊಂಡು ಬರಬೇಕಲ್ಲಿ ಆವಾಗ ನಮಗೂ ಇಷ್ಟ ಆಗುತ್ತೆ ಆ ಹೋಟ್ಲು ಆ ಹೋಟ್ಲಲ್ಲಿ ನಾವು ತಿಂದ್ಬಿಟ್ಟು ನಾವು ಏನು ಮಾಡ್ತೀವಿ ಅಂತಂದರೆ ನಮಗಿಷ್ಟ ಆಗಿರುತ್ತಲ್ವಾ ನಾವು ಬಂದು ಇನ್ನೊಬ್ರ ಹತ್ರ ಹೇಳ್ತೀವಿ ಎ ಆ ಹೋಟ್ಲುಗೆ ಹೋಗ್ರಿ ಊಟ ಚೆನ್ನಾಗಿರುತ್ತೆ ಇಂಥ ಕಡೆ ಹೋಗ್ರಿ ಕಮ್ಮಿ ರೇಟ್ ಇರುತ್ತೆ ಅಂತ ನಾವು ಅವ್ರ್ಗೆ ಹೇಳ್ದಾಗ ಬೇರೆರ್ಗೂ ಕೂಡ ನಾವು ಹೇಳ್ತಿವಲ್ವಾ ಅವರು ಆವಾಗ ಅವ್ರಿಗೂ ಅನಿಸುತ್ತೆ ಹೋಗಿ ನಾವು ಆ ಹೋಟ್ಲಲ್ಲಿ ಊಟ ಮಾಡಬೇಕು ಆ ಹೋಟ್ಲಲ್ಲಿ ನಾವುನು ತಿಂದ್ಬಿಟ್ಟು ಬೇರೆಯವರಿಗೆ ಹೇಳ್ಬೇಕು ಕಮ್ಮಿ ರೇಟ್ ಇರುತ್ತೆ ಹೋಗಿ ನೀವೂ ತಿನ್ಬೋದು ಅಂತನ್ಬಿಟ್ಟು ಹೇಳ್ಬೋದು ಮತ್ತೆ ಅಲ್ಲಿ ಸಸ್ಯಾಹಾರಿನ ಮಾಂಸಾಹಾರಿನ ಅಂತ ನಾವು ತಿಳ್ಕೊಂಡು ಅಲ್ಲಿ ಯಾರಾದರೂ ಸಸ್ಯಾಹಾರಿಗಳೇ ಇದ್ದರೆ ಇಂಥ ಕಡೆನೆ ಹೋಗಿ ಇದು ಸಸ್ಯಾಹಾರಿ ಊಟ ಚೆನ್ನಾಗಿರುತ್ತೆ ಮಾಂಸಾಹಾರಿ ಆಗಿದ್ದರೆ ಮಾಂಸಾಹಾರಿ ಇದು ಮಾಂಸಾಹಾರಿ ಊಟ ಇಲ್ಲೋಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು